ನಮ್ಮ ಭಾರತದಲ್ಲಿ ಅಡುಗೆ ಹೇಗಿರುತ್ತೆ ಅಂತ ಅಂದರೆ ಒಂದು ಸತಿ ಯಾರಾದರೂ ನಮ್ಮ ಭಾರತದ ಅಡುಗೆ ರುಚಿ ನೋಡಿದ್ರೆ ಅದನ್ನು ಅವ್ರು ಬಿಟ್ಟೋಗೋಕ್ ಮನಸ್ಸೇ ಪಡೋಲ್ಲ ಅದ್ರಲ್ಲೂ ನಮ್ಮ ಹಳ್ಳಿಗರು ಮಾಡುವಂಥ ಅಡುಗೆ ರಾಗಿ ಮುದ್ದೆ ಬಸ್ಸಾರು ಅದ್ರ ಅದರಷ್ಟು ರುಚಿಯಾದ ಊಟ ಇನ್ನು ಯಾವ್ದು ಇಲ್ಲ ಅದರಷ್ಟು ಗಟ್ಟಿಪಡ್ಸುವಂಥ ಊಟ ಕೂಡ ಯಾವುದೂ ಇಲ್ಲ ನಾವು ಒಂದ್ಸತಿ ಏನಾದರೂ ಮುದ್ದೆ ತಿಂದು ನಮ್ಮ ಹಳ್ಳಿಕಡೆಲೆಲ್ಲ ಹೇಗೆ ಅಂತ ಅಂದರೆ ಒಂದ್ಸತಿ ಅವರು ಏನಾದರೂ ಮುದ್ದೆ ತಿಂದು ಬೆಳಗ್ಗಿನ ಬೆಳಗ್ಗೆ ಹೊರಟರೆ ಹೊರಗೆ ಇನ್ನು ರಾತ್ರಿಯೇ ಬಂದು ಮುದ್ದೆ ಊಟ ಮಾಡ್ತಾರೆ ಅವ್ರು ಅಷ್ಟು ಗಟ್ಟಿ ಇರೋಕ್ ಕಾರ್ಣವೇ ಅದು ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ವಿವಿಧ ರೀತಿಯ ಅಡುಗೆಗಳನ್ನು ಮಾಡ್ತಾರೆ ಅದರಲ್ಲೀ ಮುದ್ದೆ ಅನ್ನ ಸಾರು ರೊಟ್ಟಿ ಆಮೇಲೆ ಚಪಾತಿ ಕೂಡ ಮಾಡ್ತಾರೆ ರೊಟ್ಟಿ ನಮ್ಮಲ್ಲಿ ತುಂಬ ಫೇಮಸ್ಸು ಆಮೇಲೆ ದೋಸೆ ಮಾಡ್ತೀವಿ ನಾವು ಇಡ್ಲಿ ಮಾಡ್ತೀವಿ ನಾವು ನಮ್ಮ ತುಮಕೂರಲ್ಲಿ ನಾವು ಯಥೇಚ್ಚವಾಗಿ ನಾವು ಇಡ್ಲಿ ಫೇಮಸ್ ಆಗಿದೆ ಹಾಗೇ ಈಗ ನಾವು ಧಾರ್ವಾಡಕ್ಕೋದ್ರೆ ಅಲ್ಲೆಲ್ಲ ರೊಟ್ಟಿ ತಿಂತಾರೆ ಹಾಗೇ ಈ ಕೆಲ್ವೊಂದು ಕಡೆ ಕೆಲ್ವು ಒಂದೊಂದು ಸ್ಪೆಷಲ್ ಇದೆ ಹೌದು ಬಟ್ ಹಾಗಂತ ಹೇಳ್ಬಿಟ್ಟು ಆದರೆ ಬೇರೆ ದೇಶ್ದವ್ರು ಬರ್ತಾರಲ್ಲಾ ಅವರು ಅದೆಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ನಮ್ಮ ಅಡುಗೇನ ಅಷ್ಟು ಇಷ್ಟಪಟ್ಟು ತಿಂತಾರೆ ನಮ್ಮಲ್ಲಿ ವಿವಿಧವಾದ ಸಾಂಬಾರುಗಳ್ನ ಮಾಡ್ತೀವಿ ಮೊಸಪ್ಪು ಆಗಿರ್ಬೋದು ತರಕಾರಿ ಸಾಂಬಾರು ತರಕಾರಿಗಳೆಲ್ಲ ಹಾಕಿ ಒಂದು ಸಾಂಬಾರು ಮಾಡ್ತೀವಿ ಸೊಪ್ಪೆಲ್ಲ ಹಾಕಿ ಎಲ್ಲ ಥರದ್ ಸೊಪ್ಪು ಹಾಕಿ ಒಂದು ಸಾಂಬಾರು ಮಾಡ್ತೀವಿ ಅದನ್ನು ಸೊಪ್ಪಿನ ಸಾರು ಅಂತ ಕರೀತಿವಿ ಸೊಪ್ಪಿನ ಬಸ್ಸಾರು ಮಾಡ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಅದ್ರಲ್ಲೂ ಸಬ್ಬಸ್ಸಿಗೆ ಸೊಪ್ಪಿನ ಬಸ್ಸಾರು ಅಂತೂ ನನಗಂತೂ ಭಾಳ ಇಷ್ಟನಪ್ಪ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸರಿ ತಿಂದೋರಿಗೆ ಅದ್ರ ಬೆಲೆ ಏನು ಅದ್ರ ಮಜಾ ಏನು ಅಂತ ಗೊತ್ತಾಗೋದು ಮತ್ತು ಇವಾಗೆಲ್ಲಾ ಹಿಚ್ಕಿದ ಬೆಳೆ ಸೀಸನ್ನು ಅವ್ರೆಕಾಯಿ ಸೀಸನ್ ಬಂದು ಬಿಟ್ರೆ ಹಿಚ್ಕಿದ ಬೇಳೆಸಾರು ಮಾಡ್ತಾರೆ ಮಾಡ್ತಾರೇ ನಾವು ಅದ್ರಲ್ಲೂ ನಮ್ಮ ಭಾರತೀಯರು ನನಗೆ ಗೊತ್ತಿರೊ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಂತೂ ಅದನ್ನು ಅದೆಷ್ಟು ಮಾಡ್ತಾರೆ ಅಂದರೆ ವಾರಕ್ಕೆ ನಾಲ್ಕು ದಿನ ಹಿಚ್ಕಿದ ಬೇಳೆ ಸಾಂಬಾರ್ರೇ ಆಗಿರುತ್ತೆ ಅಂದರೇನೂ ಅವ್ರೆಕಾಳನ್ನು ಹಿಚುಕ್ಬಿಟ್ಟು ಮಾಡುವಂಥ ಸಾಂಬಾರು ಸಪ್ತಾಗಿ ನಿಮಗೆ ತುಂಬ ರುಚಿಯಾದ ಅಂದರೆ ರುಚಿಯಾದ ಏನೂ ಇರೋಲ್ಲ ಅಂದರೆ ಏನು ಇನ್ಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕ್ದೆನೆ ಮಾಡೋ ಅಂಥದ್ದು ಬೇಳೆ ಕಾಯಿ ಉಪ್ಪು ಇದು ಮೂರರಲ್ಲೇ ಸಾಂಬಾರ್ ಮಾಡ್ತಾರೆ ಅಮ್ಮಂದಿರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅದಕ್ಕೆ ಒಂಚೂರು ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕ್ಕೊಂಡು ತಿಂದುಬಿಟ್ರೇ ಸ್ವರ್ಗಕ್ಕೆ ಮೂರೇ ಗೇಣು ತೆಳ್ಳಗೆ ಅನ್ನ ಕಲಸ್ಕೊಂಡ್ ಬಿಸಿಬಿಸಿ ಅನ್ನ ತಿಂತಾ ಇರಬೇಕು ಅದ್ರ ಮಜಾನೇ ಬೇರೆ ಕಣ್ ಬಿಡ್ರಿ ಅದು ನಮ್ಮ ಹಳ್ಳಿ ಕಡೆ ಮಾಡೋ ಅಂಥ ಸಾಂಬಾರುಗಳ್ನ ನೀವು ತಿನ್ಬೇಕು ನೋಡ್ಬೇಕು ಒಂದು ಸತಿ ವಿದೇಶಿಗರೆಲ್ಲಾ ವಿದೇಶಿಗರು ಯಾಕೆ ನಮ್ಮ ಸಿಟಿ ಜನರೇ ಬಂದು ಊಟ ಮಾಡ್ಕೊಂಡು ಹೋದರೆ ಇನ್ನೊಂದು ಸತಿ ಬಂದು ಊಟ ಮಾಡಬೇಕು ಅಂತಾರೆ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಮಾಡೋ ಅಂಥ ಸಾಂಬಾರು ಇನ್ನು ಭಾರತದಲ್ಲಿ ನಮ್ಮ ಹಳ್ಳಿ ಕಡೆ ಅಂತೇನಿಲ್ಲ ಸಿಟಿ ಕಡೆಯೂ ಮಾಡ್ತಾರೆ ಇಂಥ ಸಾಂಬಾರ್ನೆಲ್ಲ ಏನಂದರೆ ಇವಾಗಿನ ಕಾಲ್ದಲ್ಲಿ ಸಿಟಿ ಕಡೆಯವ್ರು ಸ್ವಲ್ಪ ಬೇರೆ ಬೇರೆ ದೇಶದ ಅಡುಗೆಗಳ್ನೆಲ್ಲ ತಿನ್ನೋದು ಜಾಸ್ತಿಯಾಗಿದ್ದರಿಂದ ಅದು ಇದೆ ಇಲ್ಲ ಅಂತ್ಹೇಳಲ್ಲ ಬೇರೆ ದೇಶದ್ದು ಇದೆ ಬಟ್ ನಮ್ಮ ದೇಶದ್ದನ್ನು ನಾವು ಬಿಟ್ಕೊಡೋಕಾಗುತ್ತಾ ಚಿತ್ರಾನ್ನ ಆಗಿರ್ಬೋದು ಪಲಾವ್ ಆಗಿರ್ಬೋದು ಪಲಾವು ಎಷ್ಟು ಚೆನ್ನಾಗಿ ಮಾಡ್ತಾರೆ ಪುಳಿಯೋಗರೆ ಆಗಿರ್ಬೋದು ಮತ್ತೆ ವಾಂಗಿಭಾತ್ ಆಗಿರ್ಬೋದು ಅದ್ರಲ್ಲೂ ಮಸಾಲೆ ದೋಸೆ ಅಬ್ಬಾ ಏನು ರೀ ಅದು ಮಸಾಲೆ ದೋಸೆ ಹೆಂಗಿರುತ್ತೆ ಗೊತ್ತಾ ಅದ್ರ ಮೇಲೆ ಚಟ್ನಿ ಹಾಕಿ ಬೇಯಿಸ್ಕೊಂಡು ಮತ್ತು ಅದಕ್ಕೆ ಒಳಗಡೇ ಚೂರು ಜಾಸ್ತೀ ಹಾಂ ಏನು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ತಿಂತಾಯಿದ್ದರೆ ಆಹಾ ಅದರಲ್ಲೂ ಪ್ ಆಲುಗಡ್ಡೆ ಪಲ್ಯ ಚಟ್ನಿ ಜೊತೆಲಿ ಎಕ್ಸ್ಟ್ರಾ ಇನ್ನೂ ಒಂದು ಕಾಯಿ ಚಟ್ನಿ ಜೊತೆ ತಿನ್ನಬೇಕೂ ಇವಾಗ ನೆನ್ಪಿಸ್ಕೊಂಡ್ರೆನೇ ಬಾಯಲ್ಲಿ ನೀರು ಬರುತ್ತೆ ಇನ್ನು ರಾಗಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಅದ್ರಲ್ಲೂ ಜೋಳದ ರೊಟ್ಟಿ ಜೊತೆ ಹುಚ್ಚೆಳ್ ಚಟ್ನಿ ಮಾಡ್ಕೊಂಡು ತಿಂದ್ಬಿಟ್ರಂತೂ ಅಬ್ಬಬ್ಬಬ್ಬಬ್ಬಬ್ಬ ಚಪಾತಿಗೆ ಎಣ್ಗಾಯಿ ಏನು ರುಚಿಯಾಗಿರುತ್ತೆ ಅಂತೀರ ನಮ್ಮ ಭಾರತದಲ್ಲಿ ನೀವು ಬಂದು ನೋಡ್ಬೇಕು ರೀ ಯಾವ್ದು ರೀ ಅದು ಪೀಝಾ ಅದು ಇದು ತಿಂದ್ಬೇಕು ನೀವು ನೀವು ಇಂಥ ಊಟಗಳನ್ನು ಮತ್ತೊಮ್ಮೆ ನೀವು ಮುಟ್ಟಲ್ಲ ಹಾಗಿರುತ್ತೆ ರುಚಿ ಅದೆಲ್ಲ ಪೀಝಾ ಗೀಝಾ ಎಲ್ಲ ನಾಲ್ಕು ದಿನ ಅಷ್ಟೇ ಅದ್ರಲ್ಲೇನು ಸತ್ವ ಇರೋಲ್ಲ ಊಟದಲ್ಲಿ ಏನೂ ಇರೋಲ್ಲ ಶಕ್ತಿ ಗಿಕ್ತಿ ಅದೇ ನಾವು ತಿನ್ನೋ ಊಟದಲ್ಲಿ ಹೇಗಿರುತ್ತೆ ಗೊತ್ತಾ ನಾವು ಒಂದು ಸತಿ ಇವಾಗ ಹಳ್ಳಿಕಡೆ ಎಲ್ಲ ಯಾಕೆ ಅಷ್ಟು ಗಟ್ಟಿಗಿರ್ತಾರೆ ಸಿಟಿ ಜನ ಯಾಕೆ ಅಷ್ಟು ಕಮ್ಮಿ ಅಂದರೆ ಶಕ್ತಿ ಇರೋಲ್ಲ ಅಂತ ಅಂದರೆ ಹಳ್ಳಿ ಕಡೆಯಲ್ಲಿ ಮುದ್ದೆ ತಿಂತಾರೆ ರೊಟ್ಟಿ ತಿಂತಾರೆ ಅವ್ರು ಅನ್ನ ಕಮ್ಮಿ ತಿನ್ನೊದು ಅನ್ನ ಎಲ್ಲ ವಿದೇಶಿಗ್ರ ಕಡೆಯಿಂದ ಬಂದಿದ್ದು ಈ ರಾಗಿ ಜೋಳ ಇದೆಲ್ಲ ನಮ್ಮದು ನಮ್ಮಲ್ಲಿ ಬೆಳೆಯೊ ಅಂಥದ್ದು ನಾವು ನಮ್ಮಲ್ಲಿ ಅಕ್ಕಿ ಕೂಡ ಬೆಳಿತೀವಿ ಇಲ್ಲ ಅಂತ ಹೇಳಲ್ಲ ಹಂಗಂತ ಹೇಳ್ಬಿಟ್ ನಾವು ಅದನ್ನು ಯಥೇಚ್ವಾಗಿ ಬೆಳಿಯೋಲ್ಲ ಯಥೇಚ್ಛವಾಗಿ ಬಳ್ಸೋಲ್ಲ ಮೇಯ್ನು ಮತ್ತು ಸಜ್ಜೆ ಆಗಿರ್ಬೋದು ನವಣೆ ಆಗಿರ್ಬೋದು ಇದೆಲ್ಲ ಹಿಂದಿನ ಕಾಲ್ದಲ್ಲಿ ಬಳಸ್ತಿದ್ದರು ಇವಾಗ ಅದು ಬರ್ತಾ ಬರ್ತಾ ಅದೇ ಇವಾಗಿನ ಟ್ರೆಂಡ್ ಆಗ್ತಿದೆ ಶುಗರ್ ಪೇಷಂಟ್ಸು ಸಕ್ಕರೆ ಖಾಯ್ಲೆ ಇರೋರಿಗೆಲ್ಲ ಇವಾಗ ಸಜ್ಜೆ ನವಣೆ ತಿನ್ನೋಕ್ ಹೇಳ್ತರೆ ಜೋಳ ತಿನ್ನೋಕ್ ಹೇಳ್ತರೆ ಅದರಲ್ಲೂ ಮೆಕ್ಕೆಜೋಳನ ಬೇಯ್ಸ್ಕೊಂಡು ತಿನ್ಬೇಕು ರೀ ಹೆಂಗಿರುತ್ತೆ ರೀ ಅದು ಅದರಲ್ಲೆಲ್ಲಾ ಕೋಸಂಬರಿ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮಲ್ಲಿ ಪ್ರತಿ ಒಂದು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ನನಗೆ ನೆನ್ಪಿಸ್ಕೊಂಡ್ರೆನೆ ಬಾಯಲ್ಲಿ ನೀರು ಬರುತ್ತೆ ಒಬ್ಬಟ್ಟು ಯಾರಿಗೆ ಇಷ್ಟ ಇಲ್ಲ ಒಬ್ಬಟ್ಟು ಪಾಯಸ ಪಾಯಸದಲ್ಲಿ ವಿವಿಧವಾದ ಪಾಯಸ ಮಾಡ್ತಾರೆ ಒಬ್ಬಟ್ಟಲ್ಲಿ ವಿವಿಧವಾದ ಒಬ್ಬಟ್ಟು ಮಾಡ್ತಾರೆ ಆಯಿತಾ ಸಾಂಬಾರ್ ಆದರೂ ಒಬ್ಬಟ್ಟಿನ ಸಾಂಬಾರು ಅಬ್ಬಬ್ಬಾ ನಾಲ್ಕು ದಿನ ಐದು ದಿನ ಒಂದು ವಾರಗಟ್ಲೆ ಇಟ್ಕೊಂಡು ತಿಂತಾರೆ ನಮ್ಮ ಕಡೆ ಸಾಂಬಾರ್ನ ಎಲ್ಲ ಕಡೆ ಹಾಗೆ ಅನಿಸುತ್ತೆ ನನಗನ್ಸಿದ್ ಮಟ್ಟಿಗೆ ಅದ್ರಲ್ಲೂ ಅದು ಕಾಯಿ ಪೀಸ್ ಹಾಕ್ಕೊಂಡು ತಿಂತಾರೆ ಅಬ್ಬಾ ಚಪಾತಿ ಜೊತೆಯೋ ರೊಟ್ಟಿ ಜೊತೆಯೋ ಕಾಯಿ ಹಾಕ್ಕೊಂಡ್ ತಿಂತಾಯಿದ್ದರೆ ಒಬ್ಬಟ್ಟಿನ ಸಾರಿಗೆ ಅದ್ರ ರುಚಿಯೇ ಬೇರೆ ಏನು ಚಂದ ಅಲ್ಲವಾ ನಮ್ಮ ಭಾರತೀಯರ ಊಟ ಹೌದು ಅದರಲ್ಲೂ ಅದ್ರದ್ದು ಹುಳ್ಶೊಪ್ಪು ಮಸ್ಸೊಪ್ಪು ಇವಕ್ಕೆಲ್ಲ ತುಪ್ಪ ಇರಬೇಕು ಆಹಾ ರುಚಿಯೇ ಬೇರೆ ಬಿಡಿರಿ ಅದನ್ನು ನಾವು ಹೇಳೋದಕ್ಕಿನ್ನ ತಿಂದು ಅನುಭವಿಸ್ಬೇಕು ಆ ರುಚಿ ಏನು ಅಂತ ಗೊತ್ತಾಗುತ್ತೆ ಅದ್ರಲ್ಲೂ ಹಳೇಕಾಲ್ದವ್ರ ಕೈಯಲ್ಲಿ ಮಾಡಿಸ್ಕೊಂಡು ತಿಂದ್ಬಿಟ್ರಂತೂ ಸ್ವರ್ಗಕ್ಕೆ ಮೂರೇ ಗೇಣು ಹುಳ್ಳಿಕಾಳು ಕಾಳ್ಗಳಲ್ಲಿ ಕೂಡ ನಮ್ಮಲ್ಲಿ ಸಾಂಬಾರ್ ಮಾಡ್ತಾರೆ ಅದ್ರಲ್ಲೂ ಬಸ್ಸಾರು ಮಾಡ್ತಾರೆ ಹುರ್ಳಿಕಾಳು ಬಸ್ಸಾರು ಹೇಗಿರುತ್ತೆ ಕಿವುಚೆಸ್ರು ಕಿವುಚೆಸ್ರು ಗೊತ್ತ ನಿಮಗೆ ಕಿವುಚೆಸ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತೀರಾ ಅಬ್ಬಬ್ಬಬ್ಬಬ್ಬಬ್ಬಾ ಹಲ್ಸಂದೆ ಕಾಳು ಕಿವುಚೆಸ್ರು ಮಾಡ್ತಾರೇ ಅವ್ರೆಕಾಯಿ ಕಿವುಚೆಸ್ರು ಅವ್ರೆಕಾಳು ಕಿವುಚೆಸ್ರು ಮಾಡ್ತಾರೇ ಕಡ್ಲೆಕಾಳಲ್ಲಿ ಸಾಂಬಾರ್ ಮಾಡ್ತಾರೇ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ನಮ್ಮಲ್ಲಿ ಕಿಚಡಿ ಮಾಡ್ತಾರೆ ರೀ ಸಿಹಿ ಕಿಚಡಿ ಖಾರ ಕಿಚಡಿ ಎಲ್ಲ ಮಾಡ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ಹಬ್ಬಗಳಿಗೆ ಕಾರಬ್ಬ ಬಂತು ಅಂದರೆ ಕಿಚಡಿ ಎಲ್ಲ ಹಳ್ಳಿಗ್ಹೋಗಿ ಕಿಚಡಿ ಹೆಂಗಿರುತ್ತೆ ಸಿಹಿ ಕಿಚಡಿ ಹಾಂ ಅದರಲ್ಲೂ ಈ ಇಷ್ಟೊತ್ತನಕ ನಾನು ಮಾತಾಡಿದ್ದು ಸಸ್ಯಹಾರಿ ಆದರೆ ನೀವು ಮಾಂಸಹಾರಿಗೆ ಬರ್ಬೇಕು ರೀ ನಾಟಿ ಕೋಳಿ ಮುದ್ದೆ ಸಾರು ಹೇಗಿರುತ್ತೆ ಅಂತೀರಾ ನಾಟಿ ಕೋಳಿ ಸಾರು ಸ್ಮೆಲ್ ವಾಸನೆನೆ ಕಂಡ್ರಿ ಹೆಂಗಿರುತ್ತೆ ಅಂದರೆ ತಿಂದಷ್ಟೇ ಖುಷಿಯಾಗ್ತಿರುತ್ತೆ ಹಾಗಿರುತ್ತೆ ಸ್ಮೆಲ್ಲು ಅದು ತಿನ್ನೊ ಮಜಾನೇ ಬೇರೆ ಈ ಏನು ರೀ ಅದು ಫಾರಿನರ್ಸ್ ಅಂತೆ ಅದು ಏನೋ ಚುಚ್ಕೊಂಡು ಸ್ಪೂನಲ್ಲಿ ತಿಂತಾರಂತೆ ಅದು ಯಾವ್ದು ತಿನ್ನೊ ಹುಟ್ಟಾ ಅದು ಚಿಕನ್ನು ಕೈಯಲ್ಲಿ ಹಿಡ್ಕೊಂಡ್ ಎಳ್ಕೊಂಡ್ ತಿಂತಾಯಿದ್ದರೆ ಅದ್ರ ಮಜಾನೇ ಬೇರೆ ಹಾಗಿರ್ಬೇಕು ಊಟ ಅಂದರೆ